ಸೆಕೆಂಡ್ ಪ್ರಾಡಕ್ಟ್ ಇಯರ್ ರಿಂಗ್ಸ್ ಇಯರ್ ರಿಂಗ್ಸು ಒಂದು ಮುರಿದೋಗಿದೆ ಮತ್ತೊಂದರಲ್ಲಿ ಅದು ಸ್ಟೋನ್ಸ್ ಇರೋದು ಸ್ಟೋನ್ಸ್ ಇಲ್ಲ ನನಗೆ ಈ ಪ್ರಾಡಕ್ಟ್ ಇಷ್ಟವಾಗಿಲ್ಲ ಆದ ಕಾರಣ ಅದನ್ನು ನಾನು ರಿಟರ್ನ್ ಮಾಡುವೆ